ಭರತನಾಟ್ಯಮದಲ್ಲಿ ಭರತನಾಟ್ಯಮ್ ಡ್ರೆಸ್ ಕೂಡ ಹಾಕಿರ್ತಾರೆ ತುರ್ ಕೆಲವರು ತುರ್ಬಾಕಿರ್ತಾರೆ ಕೆಲವರು ಜಡೆ ಹಾಕಿರ್ತಾರೆ ಅದಕ್ಕೆ ಆಭರಣಗಳು ಏನೆಂದರೆ ಲೈಕ್ ನೆಕ್ಲೆಸು ಲಾಂಗ್ ಚೈನು ಈಯರಿಂಗ್ಸು ಸೊಂಟದ ಪಟ್ಟಿ ಮೇಯ್ನ್ ಆಗಿ ಗೆಜ್ಜೆ ಕಾಲಿನ ಗೆಜ್ಜೆ ಈ ಥರದ್ದು ಆಮೇಲೆ ಚಂದ್ರ ಸೂರ್ಯ ಅಂತ ತಲೆಗೆ ಹಾಕಿರ್ತಾರೆ ಮೇಯ್ನ್ ಆಗಿ ಮೇಕಪ್ ಕೂಡ ತುಂಬ ಇಂಪಾರ್ಟೆಂಟು ಕಾಜಲ್ಲಾಗಲಿ ಲಿಪ್ಸ್ಟಿಕ್ ಆಗಲಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟು ಆಭರಣಗಳಂತೂ ಎಲ್ಲ ಕೂಡ ಇಂಪಾರ್ಟೆಂಟಾಗಿರತ್ತೆ ಭರತನಾಟ್ಯಮಲ್ಲಿ ಡ್ರೆಸ್ ಕೂಡ ಅಷ್ಟೇ ಕಾಸ್ಮೆಟಿಕ್ಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಭರತನಾಟ್ಯಮ್ ಈಸ್ ಎ ಒನ್ ಒನ್ ಆಫ್ ಡ್ಯಾನ್ಸಿಂಗ್ ವೆರೀ ಸ್ಪೆಷಲ್ ಡ್ಯಾನ್ಸಿಂಗ್ ಅಂತ ಹೇಳೋಕ್ಕಿಷ್ಟಪಡ್ತೀನಿ ಅದರಲ್ಲಿ ಪ್ರತಿಯೊಂದು ಭರತನಾಟ್ಯಮಲ್ಲೂ ವೇರ್ ಮಾಡಬೇಕು ಮೂಗುತಿಯಿಂದ ಆಗಲಿ ನೆಕ್ಲೇಸ್ ಹಾರ ಚೈನು ಸೊಂಟದ ಪಟ್ಟಿ ಬ್ಯಾಂಗಲ್ಸು ಕಾಲು ಗೆಜ್ಜೆ ಈಯರಿಂಗ್ಸು ಆ ಥರದ್ದೆಲ್ಲ ಹಾಕಿರಬೇಕು ಮೇಕಪ್ಪಿಗೆ ಕೂಡ ಆಗಲಿ ಪ್ರತಿಯೊಂದು ಮೇಕಪ್ಪಲ್ಲಿ ಕೂಡ ಅಪ್ಲೈ ಆಗಿರಬೇಕು ಭರತನಾಟ್ಯಮ್ ಈಸ್ ಎ ವೆರಿ ಗುಡ್ ಡ್ಯಾನ್ಸಿಂಗ್